ಹಲೋ ಹಾಂ ಹಲೋ ಹೇಳ್ರಿ ಹೇಳ್ರಿ ಹಾಂ ಹೌದು ರೀ ಆಟೋ ಡ್ರೈವರ್ ನಾವು ಹಾಂ ಅಂದ್ರ ನೀವು ಎಲ್ಲಿಂದ ಎಲ್ಗೇ ಹೊಗ್ಬೇಕು ಈಗ ಮೈಸೂರಿಗೆ ನೀವು ಎಲ್ಲಿ ಇದ್ದೀರಿ ಚಾಮುಂಡಿ ನಗರದಿಂದ ಹಾಂ ಹಾಂ ಅಂದರೆ ನೀವು ಬರೇ ಬಿಟ್ಟು ಬರುದ ಅಥ್ವ ಇಡೀ ದಿನ ನಿಮ್ಮ ಕರ್ಕೊಂಡು ಅಡ್ಡಾಡೋದು ರೀ ಹಾಂ ಅಂದ್ರ ನೋಡ್ರಿ ಇದ ಗೊತ್ತಾತು ರೀ ನೋಡ್ರಿ ಇದ ದಿನದ ಬಾಡ್ಗಿ ಲೆಕ್ಕ ಐತಿ ರೀ ನಮ್ಗ ಒಂದು ದಿವ್ಸಕ್ಕೆ ಒಂಬೈನೂರು ರೂಪಾಯಿ ತಗೊಳ್ತೀವಿ ರೀ ಮತ್ತು ನೀವು ಕೊಡ್ತೀವಿ ಅಂದ್ರ ನಾವು ಕೊಡ್ತೀವಿ ಹ್ಞೂ ರೀ ಅಲ್ಲ ರೀ ಎಲ್ಲಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಟ್ಯಾಕ್ಸ್ ಹಾಕಿ ಪೆಟ್ರೋಲನ್ನ ಏರ್ಸಿ ಬಿಟ್ಟಾರ ರೀ ಅದ್ರ ಜೋತಿಗೆ ಇವ ರೋಡ್ ನೆಟ್ಟಗಿಲ್ರಿ ಎಲ್ಲಿ ಬೇಕಲ್ಲಿ ಆಟೋ ಭಾಳ ರಿಪೇರಿಗೆ ಬರಕಂತವ್ರಿ ಆಮೇಲೆ ಅವ ಎಲ್ಲಾ ತೆಗೆದು ನಮ್ದು ದುಡುಮಿ ತಕ್ಕೊಬೇಕಂದ್ರ ಅಗುದಿಲ್ರಿ ನಾವು ಕರ್ನಾಟಕದವ್ರು ಅಂತ ತಿಳ್ಕೊಂಡು ಕರೆಕ್ಟಾಗಿ ನಿಮ್ಗ ಏಳುನೂರು ರೂಪಾಯಿ ಕೇಳಿನಿ ರೀ ಮತ್ತು ಏಳುನೂರು ರೂಪಾಯಿಕ ಅಷ್ಟು ಬಾ ಅಂದ್ರ ಬರ್ತೀವಿ ಇಲ್ಲ ಅದ್ರ್ಕಿಂತ ಕಡ್ಮಿ ಅಂದ್ರ ಅಗದಿಲ್ಲ ನೋಡ್ರಿ ಯಾಕಂದ್ರ ಎಲ್ಲ ಕಡೆ ಅಡ್ಡಾಡ್ಸ್ಬೇಕು ನೀವು ನಾಷ್ಟ ಮಾಡ್ತೀರಿ ಚಾ ಮಾಡ್ತೀರಿ ಅಲ್ಲಿ ನೋಡಿದ್ರ ನಿಲ್ಬೇಕು ವೈಟಿಂಗ್ ಆದ ಕಾದಾದ ರೊಕ್ಕ ಇರ್ತೈತಿ ವೈಟಿಂಗ್ ಚಾರ್ಜ್ ಅಂತಂದು ಅದಕ್ಕೆ ಎಲ್ಲಾ ಈಗ ಅವಾಗ್ನಂಗ ಸಸ್ತಾ ಇಲ್ಲ ಜೀವನ ಮಾಡೋದು ಆಗೈತಿ ಅದಕ್ಕೆ ನಿಮ್ಮಂಥವ್ರಿಂದಾನೇ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು ಏಳುನೂರು ರೂಪಾಯಿ ಕೊಡ್ರಿ ನೆನತ್ತೀವಿ ನಿಮಗೂ ಚಲೋ ನಾನು ಎಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮ್ಗೆ ತೊರಿಸಿ ಊರಿಗೆ ಮುಟ್ಟಸ್ತೀನಿ ರೀ ಹ್ಞೂ ಆಯ್ತು ಹಾಂ ಹಾಂ ಅಲ್ಲಿ ನಿಮ್ಗ ಉತ್ರ ಕರ್ನಾಟಕದ ಖಡಕ್ ರೊಟ್ಟಿನ್ಯಾಗ ಉಣ್ಣಸ್ತೀನಿ ರೀ ಆಯ್ತು ರೀ ಬರ್ತೀನ್ರಿ ಮೇಡಮ್ ಬರ್ತೀನಿ